ಮೈಸೂರು ಮೈಸೂರು ಎಂದರೆ ರಾಜರ ಊರು ಹಾಗೂ ಸಾಂಸ್ಕೃತಿಕ ನಗರಿ ಎಂದು ಮೈಸೂರು ಫೇಮಸ್ ಆಗಿದೆ ಮೈಸೂರು ಎಂದರೇ ಸಾಂಸ್ಕೃತಿಕ ನಗರ ಹಾಗೂ ರಾಜರ ನಗರ ಎಂದು ಹೇಳಲಾಗ ಹೇಳಲ ಹೇಳಲಾಗಲು ಮೈಸೂರಿನಲ್ಲಿ ಕಲೆಗಳ ತುಂಬ ಇತಿಹಾಸನೇ ಇದೆ ರಾಜರ ಇತಿಹಾಸ ತುಂಬ ಇದೆ ಹಾಗೂ ಮೈಸೂರಿನಲ್ಲಿ ನೋಡಲು ತುಂಬ ಜಾಗಗಳಿವೆ ಮೈಸೂರಿನಲ್ಲಿ ನೋಡಬಹುದು ಒಂದು ಅಥವಾ ಎರಡು ದಿನ ಇದ್ದ ಮೈಸೂರಿನಲ್ಲಿ ಇದ್ದರೆ ತುಂಬ ಇಡೀ ಮೈಸೂರನ್ನು ಮೈಸೂರಿನಲ್ಲಿ ತ ಫೇಮಸ್ ಪ್ಲೇಸಸನ್ನು ಎರಡು ದಿನಗಳಲ್ಲಿ ಒಂದು ದಿನ ಅಥವಾ ಎರಡು ದಿನದಲ್ಲಿ ನೋಡಬಹುದು ಎರಡು ದ ನೋಡಬಹುದು ಮುಖ್ಯವಾಗಿ ಹೇಳಲ ಹೇಳಲ್ಪಡುವ ವಿಷಯವೆಂದರೆ ಮೈಸೂರಿನ ಅರಮನೆ ಮೈಸೂರಿನ ಅರಮನೆಗೆ ತುಂಬ ವರ್ಷಗಳ ಇತಿಹಾಸ ಹೊಂದಿರುವಂತಕ್ಕಂಥ ಕಟ್ಟಡ ಮೈಸೂರು ಅರಮನೆ ರಾಜರ ಕಾಲಿನಲ್ಲಿ ಇಂದಾನು ಅದು ಇದೆ ರಾಜರು ನಿರ್ಮಿಸಿರುವ ಅರಮನೆ ಅದು ಹಾಗೂ ನವರಾತ್ರಿಯ ವಿಜಯದಶಮಿಯಂದು ಮೈಸೂರಿನಲ್ಲಿ ತ ಮೈಸೂರು ಒಂದು ತುಂಬ ಸುಂದರವಾಗಿ ಬೆಳಕಿನ ಲೈಟಿಂಗ್ಸಿಂದ ಹೊಂದಿರುತ್ತದೆ ದೀಪಾಲಂಕಾರ ಪ್ರತಿ ಒಂದು ಮುಖ್ಯವಾದ ರ ಮುಖ್ಯ ರಸ್ತೆಗಳಲ್ಲಿ ದೀಪಾಲಂಕಾರ ಮಾಡಲಾಗುವುದು ಮೈಸೂರಿಗೆ ವಿಜ ನವರಾತ್ರಿಯ ಒಂಬತ್ತು ದಿನದಂದು ಆಗ ಮೈಸೂರನ್ನು ನೋಡಲು ತುಂಬ ಸುಂದರವಾಗಿರುತ್ತದೆ ಹಾಗೂ ಮೈಸೂರಿನಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಮೈಸೂರು ಸಿಲ್ಕ್ ಹಾಗೂ ಮೈಸೂರು ರೇಷ್ಮೆ ಉದ್ಯಮ ಲೆ ವರ್ಕ್ ನೇಕಾರ ಹಾಗೂ ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ತುಂಬ ಸುಂದರವಾಗಿದೆ ಕೇವಲ ಹದಿನೈದು ಕಿಲೋಮೀಟರ್ ಒಳಗಿದೆ ಮೈಸೂರು ಚಾಮ ಚಾಮುಂಡಿ ಬೆಟ್ಟ ಅದು ತುಂಬಾ ಪ್ರಸಿದ್ಧಿಯಾಗಿರುವಂತಹ ಚಾಮುಂಡಿ ಬೆಟ್ಟ ವೀಕ್ಷಿಸಲು ತುಂಬ ಚೆನ್ನಾಗಿದೆ ಬೆಟ್ಟ ತಾಯಿ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ದ ದೇವರಿದೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮ ಅದು ಮೈಸೂರಿನಲ್ಲಿ ಮೈಸೂರಿನ ಅರಮನೆ ವೀಕ್ಷಿಸಲು ಎಂಟ್ರೆನ್ಸ ಫೀಸ ತುಂಬ ಫುಲ್ಲು ಈಸಿ ಫೀಸಿಲ್ಲ ಎಂಟ್ರೆನ್ಸು ಆದರೆ ಅದರ ಒಳಗಡೆ ಈ ರಾಜರು ಯೂಸ್ ಮಾಡ್ತಿದ್ದಂತಹ ಎಕ್ಯುಪ್ಮೆಂಟ್ಸ್ ಆಗಿರ್ಬೋದು ಅವರು ಕುಳಿತುಕೊಂಡಂತಹ ಚೇರ್ ಹಾಗೂ ದರ್ಬಾರು ಹಾಲ ಮುಂತಾದವುಗಳು ಹಾಗೂ ಮೈಸೂರಿನ ಅಂಬಾರಿ ಹಾಗೂ ಈ ಸಿಂಹಾಸನ ಎಲ್ಲವನ್ನು ನೋಡಬಹುದು ಶೋ ಪೀಸ್ ಮ್ಯೂಸಿಯಂ ಥರ ಇಟ್ಟಿರ್ತಾರೆ ಅಲ್ಲಿ ಇದರಲ್ಲಿ ಪ್ಯಾಲೇಸಲ್ಲಿ ಅದಕ್ಕೆ ನೋಡೋದಕ್ಕೆ ಫೀಸು ಮೈಸೂರಿನಲ್ಲಿ ದಸರಾ ತುಂಬ ಫೇಮಸ್ ದಸರಾ ಎಂದರೆ ವಿಜಯದಶಮಿಯ ನವರಾತ್ರಿಯ ಆ ಒಂಬತ್ತು ದಿನಗಳು ಮೈಸೂರು ಫುಲ್ ದೀಪಾಲಂಕಾರನು ಹೊಂದಿರತ್ತೆ ಮೈಸೂರು ಸಿಲ್ಕ್ ಹಾಗೂ ಮೈಸೂರಿನ ಪಾಕೆಂದು ಸ್ವೀಟ್ ಒಂದು ಫೇಮಸ್ ಆಗಿದೆ ಮೈಸೂರು ಪಾಕ್ ಅಂತ ಅದು ರಾಜರ ಕಾಲದಲ್ಲಿ ಇರುವಂಥ ಒಬ್ಬ ರಾಜರು ಆಜ್ಞೆ ಮಾಡಿದ್ದಕ್ಕೆ ಅವರ ಭಟ್ಟರಂತಾದ ಒಬ್ಬರು ಭಟ್ಟರು ಮಾಡಿ ಕೊಟ್ಟಿದ್ರಂದು ಅದು ಮೈಸೂರು ಪಾಕ್ ಈಗ್ಲಿಗೂ ಅದು ತುಂಬ ತುಪ್ಪದಿಂದ ಮಾಡಿರ್ತಕ್ಕಂಥದದು ಅದು ಮೈಸೂರು ಪಾಕು ಅದು ಈಗಲೂ ಮೈಸೂರು ಪಾಕ್ ಎಂದು ತುಂಬ ಫೇಮಸ್ ಆಗಿದೆ ಹಾಗೂ ಎಲ್ಲರ ರುಚಿಕರ ಸಿಹಿಯಂತ ಹೇಳ್ಬೋದು ಮೈಸೂರು ಪಾಕ್ ತುಂಬ ಮೈಸೂರು ಚೆನ್ನಾಗಿದೆ ಹಾಗೂ ಸ್ವಚ್ಛತೆಯಲ್ಲಿ ಮುಂದೆ ಇರುವ ನಮ್ಮ ಮೈಸೂರು ತುಂಬ ಡೆವಲಪ್ಮೆಂಟ ಈಗ ಆಗ್ತಿದೆ ಮೈಸೂರು ಕ್ಲೀನಿನೆಸ್ಸ ತುಂಬ ಕ್ಲೀನ್ ಆಗಿದೆ ನಮ್ಮ ಮೈಸೂರು ಸಂಸ್ಕೃತಿನ ನಗರಿ ನಮ್ಮ ಮೈಸೂರು ರಾಜರ ಊರು ನಮ್ಮ ಮೈಸೂರು ತುಂಬ ಚೆನ್ನಾಗಿದೆ ನಮ್ಮ ಮೈಸೂರು ಮೈಸೂರಿನಲ್ಲಿ ತುಂಬ ನೋಡುವಂತಹ ಪ್ಲೇಸಸ್ಸ ತುಂಬ ಇದೆ ಬೆಳಗ್ಗೆ ಆದರೆ ಈ ಕಾರಂಜಿ ಲೇಕ್ ಅಲ್ಲಿ ಕಾರಂಜಿ ಕೆರೆ ಎಂದು ಇದೆ ಅಲ್ಲಿ ನಾವು ಬೋಟಿಂಗ್ ಮಾಡಬೋದು ಬೋಟಿಂಗ್ ಇನ್ನೊಂದು ಕುಕ್ಕರಳ್ಳಿ ಕೆರೆ ಅಂತ ಒಂದು ಇದೆ ಅಲ್ಲೂ ಸಹ ವಾಕಿಂಗ್ ವಾಕಿಂಗ್ ಮಾಡಬೋದು ವಾಕಿಂಗ್ ಜಾಗಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಬ ಮೆಟ್ಟಿಲುಗಳು ಸಹ ಇದೆ ಸಾವಿರ ಮೆಟ್ಟಿಲುಗಳು ಆ ಮೆಟ್ಟಿಲುಗಳಲ್ಲೂ ಹೋಗಬಹುದು ಕೇವಲ ಒಂದು ಒಂದುವರೆ ಎರಡು ಗಂಟೆ ಸಮಯದಲ್ಲಿ ನಾವು ಆ ಮೆಟ್ಟಿಲುಗಳನ್ನು ಹತ್ತಬಹುದು ಅದು ಹತ್ತಿದರೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಒಂಥರಾ ಬೆಟ್ಟ ಹತ್ತೋಕೆ ಎಸ್ ಎಸ್ಪೆಷಲಿ ಸಂಡೆ ಮಾರ್ನಿಂಗ್ ಫುಲ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ ಮೆಟ್ಟಿಲು ಹತ್ತೋಕ್ಕೆ ಅಂತ ಬರ್ತಾರೆ ಒಂದು ಸಂಡೆ ಮಾರ್ನಿಂಗ್ ಚೆನ್ನಾಗಿರುತ್ತೆ ಹಾಗೂ ಲಲಿತ ಮಹಲ್ ಪ್ಯಾಲೇಸ್ ಎಂದು ಇದೆ ಮೈಸೂರಲ್ಲಿಅದು ರಾಜರೇ ನಿರ್ಮಾಯಿಸಿದ್ದು ಆವಾಗ ಅರಮನೆಯಾಗಿತ್ತು ಅದು ಆದರೆ ಈಗ ಅದು ಹೋಟೆಲ್ ಆಗಿ ಮಾಡಿದ್ದಾರೆ ಹೋಟೆಲ್ ಆಗಿ ಮಾಡಿದ್ದಾರೆ ಹಾಗೂ ತುಂಬ ಶೂಟಿಂಗ್ಗಳು ಅಲ್ಲಿ ನಡಿಯತ್ತೆ ಅಲ್ಲಿ ತುಂಬ ಶೂಟಿಂಗ್ ತುಂಬ ನಡಿಯತ್ತೆ ಅಲ್ಲಿ ಇದರಲ್ಲಿ ಲಲಿತ ಮಹಲಲ್ಲಿ ಹಾಗೂ ನಮ್ಮ ಪ್ಯಾಲೇಸ ತುಂಬ ಚೆನ್ನಾಗಿದೆ ಪ್ಯಾಲೇಸ್ ಹತ್ತಿರಾನೇ ಬಂದರೆ ಪ್ಯಾಲೇಸಿಂದ ಹೊರಗಡೆನೇ ಅಲ್ಲಿ ಒಂದು ಎಕ್ಸಿಬಿಷನ್ ಇದೆ ಅದು ನೋಡಲು ತುಂಬ ಚೆನ್ನಾಗಿದೆ ಹಾಗೂ ಮೈಸೂರಿನಲ್ಲಿ ಇನ್ಫೋಸಿಸ್ ಕಂಪನಿ ತುಂಬ ಡೆವಲಪ್ಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂಥ ಹೇಳ್ಬೋದು ಇನ್ಫೋಸಿಸ್ ಇಂಡಸ್ಟ್ರಿಯಲ್ ಕಂಪ್ನಿ ಹಾಗೂ ಕೆ ಆರ್ ಎಸ್ ಎಂಬುದು ಮೈಸೂರಿನ ಸಮೀಪದಲ್ಲಿ ಕೇವಲ ಒಂದು ಇಪ್ಪತ್ತೆರಡು ಒಂದು ಇಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿರುವ ಕೆ ಆರ್ ಎಸ್ ಕೃಷ್ಣ ರಾಜ ಸಾಗರ ಅಲ್ಲಿ ಸಹ ನೋಡಬಹುದು ಅಲ್ಲೂ ಒಂದು ನೀರಿನ ಒಂದು ಡ್ಯಾಮ್ ಇದೆ ಕೆ ಆರ್ ಎಸ್ ಎಂದು ಡ್ಯಾಮ್ ಅಲ್ಲೂ ಬೃಂದಾವನ ಗಾರ್ಡನ್ ಇದೆ ಅಲ್ಲೂ ಸಹ ನೋಡಬಹುದು ವಾಟರ್ ಪ್ಲೇಸಸ್ ಅಲ್ಲಿ ತುಂಬ ಇದೆ ಚೆನ್ನಾಗಿರುತ್ತೆ ನೋಡಬಹುದು ಹಾಗೂ ಮೈಸೂರಿನ ಸಮೀಪದಲ್ಲಿರುವ ಶ್ರೀರಂಗಪಟ್ಟಣ ಅಲ್ಲೂ ಸಹ ದೇವಸ್ಥಾನ ರಂಗನಾಥೇಶ್ವರನ ದೇವಸ್ಥಾನ ಇದೆ ಅಲ್ಲೂ ನೋಡಬಹುದು ಅಲ್ಲೂ ಸಹ ವಾಟರ್ ಹಾಗೂ ಪ್ಲೇಸಸ್ ತುಂಬ ಚೆನ್ನಾಗಿದೆ ಅಲ್ಲಿನ ಅಲ್ಲಿಗೆ ಹತ್ರ ಇರೋ ಒಂದು ದೇವಸ್ಥಾನ ಕರಿ ಘಟ್ಟ ಬೆಟ್ಟ ಅದು ಅಲ್ಲೂ ಒಂದು ಚಿಕ್ಕ ಬೆಟ್ಟ ಇದೆ ಅದೂ ಚೆನ್ನಾಗಿದೆ ಆ ಕಡೆ ಸೈಡ್ ತುಂಬ ಚೆನ್ನಾಗಿದೆ ಮಹದೇವಪುರ ಅಂತ ಒಂದು ಇದೆ ಅಲ್ಲಿ ಅದು ತುಂಬ ಫೇಮಸ್ ಶೂಟಿಂಗ್ ಮಹದೇವಪುರ ಅಂತ ಅದು ತುಂಬ ಫೇಮಸ್ ಆಗಿದೆ ಅದೂ ಚೆನ್ನಾಗಿದೆ ಎಸ್ಪೆಸಲಿ ತುಂಬ ಶೂಟಿಂಗ್ಸ್ ತುಂಬ ನಡೆದಿದೆ ಅಲ್ಲಿ ಅಂತ ಹೇಳ್ಬೋದು ಆದ್ದರಿಂದ ಮೈಸೂರಿಗೆ ಬಂದರೆ ಎರಡು ಎರಡು ದಿನ ಮೂರು ದಿನ ಕಂಪ್ಲೀಟ್ ಮೈಸೂರು ಫೇಮಸ ಸ್ಪಾಟ್ಗಳನ್ನು ನೋಡಬಹುದು ಮುಖ್ಯವಾಗಿ ಮೈಸೂರಿನ ಅರಮನೆ ಹಾಗೂ ಮೃಗಾಲಯ ಜೂ ಅದು ಅರಮನೆ ಸಮೀಪದಲ್ಲೇ ಇದೆ ನಂತರ ತ ಚಾಮುಂಡಿ ಬೆಟ್ಟ ಹಾಗೂ ಇತ್ಯಾದಿಗಳು ತುಂಬ ಇದೆ ನೋಡೊ ಅಂಥದ್ದು ಮೈಸೂರಿನಲ್ಲಿ ಮೈಸೂರು ಡೆವಲಪ್ ಆಗದೇ ಹೀಗೆ ಇರೋದು ತುಂಬ ಚೆನ್ನಾಗಿದೆ ಡೆವಲಪ್ ಆಗ್ಬಿಟ್ಟರೆ ಫುಲ್ಲು ನಮ್ದು ಜನಗಳು ಟ್ರಾಫಿಕ್ ಏನೂ ಸಮಸ್ಯೆ ಇಲ್ಲದೆ ಚೆನ್ನಾಗಿದೆ ಅಟ್ ಪ್ರೆಸೆಂಟ್ ಈಗ ಮೈಸೂರು ಹೀಗೇ ಇರಲಿ ಟ್ರಾಫಿಕ್ ಇಲ್ಲದೆ ಬ್ಯಾಂಗ್ಳೂರು ಥರ ಅಂತ ಹೇಳಕ್ಕೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂಥರಾ ಮೈಸೂರು ನಮ್ಮ ರಾಜರ ಊರು ಎಂದು ಹೆಮ್ಮೆಯಿಂದ ಹೇಳ ಹೇಳಬಹುದು ಹಾಗೂ ಮೈಸೂರು ನಮ್ಮ ನಮ್ಮ ಊರು ಎಂದು ಮೈಸೂರನ್ನು ಹೆಮ್ಮೆಯಿಂದ ನಾವು ಹೇಳಬಹುದು ಹೀಗಾಗಿ ಮೈಸೂರು ತುಂಬ ಫೇಮಸ್ ಆಗಿರುವಂತಹ ಮೈಸೂರು ಅರಮನೆ ತುಂಬ ಚೆನ್ನಾಗಿರುತ್ತೆ ಮೃಗಾಲಯ ಜೂ ಎಲ್ಲವೂ ಚೆನ್ನಾಗಿರುತ್ತೆ